ಹಲೋ ಹಲೋ ಡಾಕ್ಟರ್ ನಾನು ಹೋದ್ವಾರ ಬಂದಿದ್ದೆ ಉಮಾಮಹೇಶ್ವರಿ ಅಂತ ಅನ್ಬಿಟ್ಟು ನನಗೆ ಜ್ವರ ಕೆಮ್ಮು ನೆಗಡಿ ಆಗಿತ್ತು ಅದಕ್ಕೆ ನಾನು ಔಷಧಿ ತಗೊಂಡಿದಿನಿ ಒಂದು ವಾರದಿಂದ ತಗೊಂಡಿದಿನಿ ನಾನು ಅದು ಜ್ವರ ಕಡಿಮೆ ಆಗಿಲ್ಲ ನನ್ಗೆ ಇನ್ನೂ ನೆಗಡಿ ಕೆಮ್ಮು ಇದೆ ಇವಾಗ ಬರೋದಾ ಆಸ್ಪತ್ರೆಗೆ ನುಂಗಿದ್ದೀವಿ ಮೇಡಮ್ ಗೊತ್ತಿಲ್ಲ ಏನು ಮಾಡೋದ್ ಈಗ ನಾನು ಬರೋಣ ಆಸ್ಪತ್ರೆಗೆ ಅಂತ ಇದ್ದೀನಿ

ಊಟ ಯಾವ ಥರ ಊಟ ತಗೋಬೇಕು ಮೇಡಮ್

ಆಯಿತು ಮೇಡಮ್ ಮಾಸ್ಕ್ ಹಾಕಿ ಹ್ಞೂ ಮೇಡಮ್ ಅದೇ ಮಾತ್ರೆಗಳು ಕಂಟಿನ್ಯೂ ಮಾಡೋದಾ ಮೇಡಮ್

ಆಯಿತು ಮ್ಯಾಮ್ ಹ್ಞೂ ನಾಳೆ ಬರ್ತೀನಿ ಹಾಂ ನಾಳೆ ಬಂದರೆ ರಕ್ತ ಪರೀಕ್ಷೆ ಎಲ್ಲ ಮಾಡಿಕೊಡ್ತೀರಾ ಹಾಂ ನಾಳೆ ಬಂದರೆ ರಕ್ತ ಪರೀಕ್ಷೆ ಮಾಡಿಕೊಡ್ತೀರಾ

ಓಕೆ ಮೇಡಮ್ ಹ್ಞೂ ಮೇಡಮ್ ಆಯಿತು ಮೇಡಮ್ ತ್ಯಾಂಕ್ ಯು ಮೇಡಮ್ ಆಯ್ತು ಆಯಿತು ಮೇಡಮ್ ಹ್ಞೂ